ಮೊನ್ನೆ ತಾನೇ ದಸರಾ ಹಬ್ಬ ಮುಗಿತು ದಸರಾ ಹಬ್ಬ ಅಂದರೆ ಅದೊಂದು ನಾಡಹಬ್ಬ ಆ ಹಬ್ಬದಲ್ಲಿ ಕೆಲವು ಕಡೆ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ಕೆಲವು ಕಡೆ ಸಿಂಪಲ್ಲಾಗಿ ಅಂದರೆ ದಸರಾ ಹಬ್ಬದಲ್ಲಿ ಈ ಬ್ಯಾಂಗ್ಳೂರ್ ಕಡೆಯಲ್ಲೆಲ್ಲ ಗೊಂಬೆಗಳನ್ನು ಕೂರಿಸಿ ಅದಕ್ಕೆಲ್ಲ ಹತ್ತು ದಿವಸ ಪೂಜೆ ಮಾಡ್ತಾರೆ ಆ ಥರಯೆಲ್ಲ ಇದೆ ಅದೇ ನಮ್ಮದು ಉಡುಪಿ ಮ್ಯಾಂಗ್ಳೂರ್ ಸೈಡಲ್ಲಾದರೆ ಗೊಂಬೆಗಳನ್ನು ಕೂರಿಸೊಲ್ಲ ಸೊ ದೇವಸ್ಥಾನದಲ್ಲಿ ಪೂಜೆ ಭಜನೆ ಇಂಥದವೆಲ್ಲ ಮಾಡ್ತೇವೆ ಅದೊಂದು ನಮಗೆ ತುಂಬ ಫೇಮಸ್ ಹಬ್ಬ ಇನ್ನು ಬರುವಂಥದ್ದು ದೀಪಾವಳಿ ಈ ದೀಪಾವಳಿಯಲ್ಲಿ ಅಂದರೆ ದೀಪಾವಳಿ ಕೂಡ ಒಂಥರ ನರಕ ಚತುರ್ದಶಿ ಆ ಥರ ಇದೆ ಮೂರು ದಿನದ್ದು ಹಬ್ಬ ಈ ಹಬ್ಬದಲ್ಲಿ ಅಂದರೆ ಕೆಲವೊಂದು ಈ ಪಟಾಕಿ ಅಂಥತದ್ದನ್ನೆಲ್ಲ ಅಂಥದ್ದೆಲ್ಲ ಬರುತ್ತೆ ಪಟಾಕಿ ಸುರು ಸುರು ಕಡ್ಡಿ ಅಂಥವೆಲ್ಲ ಆದರೆ ನಾನು ಹೇಳುದಾದರೆ ಈ ಸುರು ಸುರು ಕಡ್ಡಿ ಅಂಥದ್ದೆಲ್ಲ ಒಳ್ಳೆಯದು ಆದರೆ ಈ ಪಟಾಕಿಯೆಲ್ಲ ತುಂಬ ಡೇಂಜರಸ್ಸ ಯಾಕಂದರೆ ಮಕ್ಕಳ ಕೈಯಲ್ಲಿ ಪಟಾಕಿ ಕೊಟ್ಟು ಅವರು ಮಕ್ಕಳಿಗೆ ಗೊತ್ತಿರುವುದಿಲ್ಲ ಅವರು ಒಟ್ಟಾರೆ ಅದಕ್ಕೆ ಬೆಂಕಿ ಹಚ್ಚಿ ಅದು ಸಿಡಿದು ಈ ದೀಪಾವಳಿ ಹಬ್ಬದಲ್ಲಿ ಇದೊಂದು ತುಂಬ ಅಂದರೆ ನಾನು ಹೇಳುದಾದರೆ ಈ ಪಟಾಕಿಯನ್ನು ನಾವು ಕ್ಯಾನ್ಸಲ್ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಈ ಸುರು ಸುರು ಕಡ್ಡಿ ಅಥವಾ ಬೇರೆ ನಕ್ಷತ್ರಗಳು ಅಂಥದ್ದೆಲ್ಲ ನಾವು ಯೂಸ್ ಮಾಡ್ಬೌದು ದೀಪಾವಳಿ ಹಬ್ಬದಲ್ಲಿ ಯಾವುದೇ ಹಬ್ಬ ಆದರೂ ನಮಗೆ ಅಂದರೆ ಒಂಥರ ಖುಷಿ ಕೊಡಬೇಕು ಅದನ್ನು ಬಿಟ್ಟು ದುಃಖ ಕೊಡುವ ಹಾಗೆ ಆಗಬಾರ್ದು ಈ ದೀಪಾವಳಿಯಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಈ ಪಟಾಕಿಯಿಂದ ಸೊ ಪಟಾಕಿ ಸ್ವಲ್ಪ ದೂರ ಇಡಬೇಕಂತ ನನ್ನ ಸಲಹೆ ಹಾಗೆ ನೆಕ್ಸ್ಟ್ ಬರುವಂಥದ್ದು ಕ್ರಿಸ್ಮಸ್ಸು ಈ ಕ್ರಿಸ್ಮಸ್ಸಲ್ಲೂ ಕೂಡ ಅಷ್ಟೇ ಅದರಲ್ಲೂ ಕೂಡ ಕೆಲವರೊಬ್ಬರು ಪಟಾಕಿ ಎಲ್ಲ ಯೂಸ್ ಮಾಡ್ತಾರೆ ಸೊ ಅಂಥದ್ದು ನಾವು ನಮಗೆ ಏನು ಖುಷಿ ಕೊಡುತ್ತೋ ಅಂಥದನ್ನ ನಾವು ಆಚರಿಸಬೇಕು ಅದನ್ನು ಬಿಟ್ಟು ನಮ್ಮ ಖುಷಿಗೋಸ್ಕರ ನಾವು ಪಟಾಕಿ ಅಂಥದ್ದನ್ನೆಲ್ಲ ಸಿಡಿಸಿ ನಮಗೆ ಕಷ್ಟ ಆಗುವುದಕ್ಕಿಂತ ನಾವು ಅದನ್ನು ಸ್ವಲ್ಪ ದೂರ ಇಡುವುದೇ ಒಳ್ಳೆಯದಂತ ನನ್ನ ಅಭಿಪ್ರಾಯ